ಹಲವು ವರ್ಷಗಳ ಹಿಂದೆ ಹಳೆಯ ಮೊಬೈಲ್ ಫೋನುಗಳೇ ಚೆನ್ನಾಗಿದ್ದವು ಅಂತಾನೆ ಹೇಳ್ಬೋದು ಹಳೆಯ ಮೊಬೈಲ್ ಫೋನುಗಳು ಯಾವ ರೀತಿ ಇದ್ದವು ಅಂದರೆ ಕೀಪ್ಯಾಡ್ ಸೆಟ್ ಆಗಿದ್ದವು ನೋಕಿಯಾ ಆಗಿರ್ಬೋದು ಸ್ಯಾಮ್ಸಂಗ್ ಆಗಿರ್ಬೋದು ಎಂ ಟಿ ಎಸ್ ಮೊಬೈಲ್ ಫೋನ್ ಆಗಿರ್ಬೋದು ಕೀಪ್ಯಾಡ್ ಜಿಯೋ ಮೊಬೈಲ್ ಆಗಿರ್ಬೋದು ಮತ್ತೆ ನೋಕಿಯಾ ಸ್ಯಾಮ್ಸಂಗ್ ಆಯಿತು ಕಾರ್ಬನ್ ಸೆಟ್ ಆಗಿರ್ಬೋದು ಈ ರೀತಿ ಮುಂತಾದವುಗಳು ಕೀಪ್ಯಾಡ್ ಸೆಟ್ ಆಗಿದ್ದವು ಈ ಕೀಪ್ಯಾಡ್ ಸೆಟ್ನಲ್ಲಿ ಯಾವ್ಯಾವ ರೀತಿಯ ಫೀಚರ್ಸ್ಗಳಿರ್ತಿದ್ವು ಅಂತ ಬಂದಾಗ ಆಗಿನ ಕಾಲದಲ್ಲಿ ಕರೆನ್ಸಿಗೆ ಐವತ್ತು ರೂಪಾಯಿಗೂ ಕರೆನ್ಸಿ ಹಾಕ್ಸ್ಬೋದು ಐವತ್ತು ಐವತ್ತು ರೂಪಾಯಿಗೆ ಕರೆನ್ಸಿ ಹಾಕ್ಸ್ಕೊಂಡ್ರೆ ಇನ್ಕಮಿಂಗ್ ಕಾಲ್ ನಾವು ಕರೆನ್ಸಿ ಹಾಕ್ಸದಿದ್ರೂ ಕೂಡ ಈಗ ನಾವು ಕರೆನ್ಸಿ ಯಾವಾಗ ಹಾಕ್ಸ್ತೀವೊ ಅಂಥೌರ್ಗು ಇನ್ಕಮಿಂಗ್ ಕಾಲ್ ಬರ್ತಾನೇ ಇದ್ದವು ಅಂತಾನೇ ಹೇಳ್ಬೋದು ಇದೂ ಒಂದು ಅನುಕೂಲ ಆಗಿತ್ತು ಆಗಿನ ಕಾಲದಲ್ಲಿ ಅಂತಾನೇ ಹೇಳ್ಬೋದು ಮತ್ತು ಈ ಕೀಪ್ಯಾಡ್ ಮೊಬೈಲ್ನಲ್ಲಿ ಫೋಟೋಗಳು ಕ್ಲಿಯರಿಟಿ ಬರ್ತಿರ್ಲಿಲ್ಲ ಫೋಟೋ ತೆಗೆಯಲು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಮತ್ತೆ ಹಾಡುಗಳನ್ನು ಕೇಳ್ಬೋದಾಗಿತ್ತು ಅಂತಾನೆ ಹೇಳ್ಬೋದು ಈ ಯೂಟ್ಯೂಬು ವಾಟ್ಸಾಪ್ಪು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಈ ಥರ ಈ ಆ್ಯಪ್ಗಳನ್ನು ಈ ಕೀಪ್ಯಾಡ್ ಮೊಬೈಲಲ್ಲಿ ಯೂಸ್ ಮಾಡೋದಕ್ಕೆ ಆಗ್ತಾಯಿರ್ಲಿಲ್ಲ ಇದೂ ಒಂದು ಅನನುಕೂಲ ಅಂತಾನೇ ಹೇಳ್ಬೋದು ಮೊಬೈಲಲ್ಲಿ ಮಾತಾಡ್ಬೋದಾಗಿತ್ತು ಸಾಂಗ್ಗಳನ್ನ ಕೇಳ್ಬೋದಾಗಿತ್ತು ಮತ್ತೆ ಇನ್ಕಮಿಂಗ್ ಕಾಲ್ ಫೆಸಿಲಿಟಿ ಇರ್ತಾಯಿತ್ತು ಇದು ಹಳೆಯ ಮೊಬೈಲ್ ಫೋನ್ನ ಅನುಕೂಲಗಳು ಮತ್ತು ಅನನುಕೂಲಗಳು ಅಂತಾನೇ ಹೇಳ್ಬೋದು ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಸ್ಯಾಮ್ಸಂಗ್ ಅಲ್ಲ ಸ್ಮಾರ್ಟ್ ಫೋನ್ ಅಂತಾನೇ ಹೇಳ್ಬೋದು ಸ್ಮಾರ್ಟ್ ಫೋನ್ ಅಂತ ಬಂದಾಗ ಆ್ಯಂಡ್ರಾಯ್ಡ್ ಆಗಿರ್ಬೋದು ಐಫೋನ್ಗಳಾಗಿರ್ಬೋದು ಬಂದ್ಬಿಟ್ಟಿದೆ ಅಂತಾನೆ ಹೇಳ್ಬೋದು ಈ ಐಫೋನ್ ಮತ್ತು ಆ್ಯಂಡ್ರಾಯ್ಡ್ ಫೋನ್ಗಳು ಯಾವ್ಯಾವ ರೀತಿ ಇದವೆ ಅಂತ ಬಂದಾಗ ವೀಪೊ ವೀವೊ ಆಗಿರ್ಬೋದು ಒಪ್ಪೊ ಆಗಿರ್ಬೋದು ಈ ಆಪಲ್ ಮೊಬೈಲ್ ಆಗಿರ್ಬೋದು ರೆಡ್ಮೀ ಆಗಿರ್ಬೋದು ಮುಂತಾದವುಗಳು ಬಂದಿದವೆ ಅಂತಾನೇ ಹೇಳ್ಬೋದು ಇದರ ಫೀಚರ್ಸ್ ಏನು ಅಂತ ಬಂದಾಗ ಇದರಲ್ಲಿ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ವಾಟ್ಸಾಪ್ ಆಗಿರ್ಬೋದು ವಿಡಿಯೋ ಕಾಲ್ ಮಾಡೋ ಫೆಸಿಲಿಟಿ ಆಗಿರ್ಬೋದು ಮೆಸೇಜ್ ಆಗಿರ್ಬೋದು ಫೋನ್ ಕಾಲ್ ವಿಡಿಯೋ ಕಾಲಿಂಗ್ ಮಾಡೋದಾಗಿರ್ಬೋದು ಮತ್ತು ಯೂಟ್ಯೂಬ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಗೂಗಲಲ್ಲಿ ನಿಮಗೆ ಬೇಕಾಗಿರೋದನ್ನು ಸರ್ಚ್ ಮಾಡೋದಾಗಿರ್ಬೋದು ನಮಗೆ ಬೇಕಾದಂತಹ ಮಾಹಿತಿಗಳನ್ನು ಆನ್ಲೈನಲ್ಲಿ ಇತ್ತೀಚಿನ ಪ್ರಸೆಂಟ್ ಸಿಚುವೇಷನ್ ಮಾಹಿತಿಯನ್ನು ಆಗಿಂದಾಗಲೇ ತೆಗೆದುಕೊಳ್ಬೋದು ಇದು ಒಂದು ದೊಡ್ಡ ಅನುಕೂಲ ಅಂತಾನೆ ಹೇಳ್ಬೋದು ನ್ಯೂಸ್ ಪೇಪರನ್ನ ಓದ್ಬೋದು ಇಲೆಕ್ಟ್ರಾನಿಕ್ ನ್ಯೂಸ್ ಪೇಪರ್ ಬತ್ತವೆ ಮತ್ತು ಆ ಪ್ರಸೆಂಟ್ ಸಿಚುವೇಷನ್ನಲ್ಲಾಗುವಂತಹ ನ್ಯೂಸ್ಗಳನ್ನೆಲ್ಲ ಕೇಳ್ಬೋದು ಮೊಬೈಲ್ನಿಂದ ಮತ್ತು ಹಾಡುಗಳನ್ನ ಕೇಳ್ಬೋದು ವಿಡಿಯೋಗಳಾಗಿರ್ಬೋದು ನೋಡ್ಬೋದು ವಿಡಿಯೋ ಕಾಲ್ ಮಾಡ್ಬೋದು ಒಬ್ಬರಿಂದ ಒಬ್ಬರಿಗೆ ಕಾನ್ಫರೆನ್ಸ್ಗಾಕ್ಬೋದು ಮೂವರು ನಾಲ್ವರು ಕಾನ್ಫರೆನ್ಸ್ ಮಾತಾಡ್ಬೋದು ಇದು ಎಲ್ಲ ಅನುಕೂಲಗಳು ಬಂದ್ಬಿಟ್ಟು ಸ್ಮಾರ್ಟ್ ಫೋನಲ್ಲಿದೆ ಅಂತನ್ಬಿಟ್ಟು ಇದು ಹಳೆಯ ಮೊಬೈಲಿಗೂ ಇತ್ತೀಚಿನ ಮೊಬೈಲ್ಗೂ ವ್ಯತ್ಯಾಸಗಳು ಅಂತ ಹೇಳ್ಬೋದು ಮೊದಲಿಗೆ ಹೋಲ್ಸಿದ್ರೆ ಮೊದಲೆಲ್ಲ ನೆಟ್ವರ್ಕ್ ಪ್ರಾಬ್ಲಮ್ ಇರ್ತಿತ್ತು ಅಂತಾನೆ ಕೇಳ್ಬೋದು ನೆಟ್ವರ್ಕ್ ಪ್ರಾಬ್ಲಮ್ ಅಂತ ಬಂದಾಗ ಮೊದಲಿಗೆ ಏರ್ಟೆಲ್ಲಿಗೆ ಮಾತ್ರ ಚೆನ್ನಾಗಿ ಸಿಗ್ತಿತ್ತು ಐಡಿಯಾ ಆಗಿರ್ಬೋದು ವಡಾಫೋನ್ಗಾಗಿರ್ಬೋದು ಕಡಿಮೆ ಸಿಕ್ತಿತ್ತು ಜಿಯೋ ಫೋನ್ಗಾಗಿರ್ಬೋದು ಆದರೆ ಇತ್ತೀಚಿನ ದಿನಗಳಲ್ಲಿ ನೆಟ್ವರ್ಕ್ ಎಲ್ಲ ಮೊಬೈಲ್ಗೂ ಚೆನ್ನಾಗೆ ಸಿಗ್ತಾಯಿದೆ ಅಂತಾನೇ ಹೇಳ್ಬೋದು ಆಗಿನ ಕಾಲದಲ್ಲಿ ಕರೆನ್ಸಿ ರೇಟು ಎಷ್ಟಾಗ್ತಿತ್ತು ಅಂತ ಬಂದಾಗ ಐವತ್ತು ರೂಪಾಯಿಗೆ ಹಾಕ್ಸಿದ್ರೂ ಸಾಕಾಗಿತ್ತು ಇನ್ಕಮಿಂಗ್ ಕಾಲ್ ಬರ್ತಾ ಇತ್ತು ಈಗ ಐವತ್ತು ರೂಪಾಯಿಗೆ ಹಾಕ್ಸಿದ್ದೀವಿ ಅಂದರೆ ಮೂವತ್ತೆಂಟು ರೂಪಾಯೋ ಮೂವತ್ತೆರಡು ರೂಪಾಯೋ ಬರ್ತಾ ಇತ್ತು ಈ ಈ ದುಡ್ಡು ಖಾಲಿ ಆಗೋವರೆಗೂ ನಾವು ಎಷ್ಟು ದಿನ ಬೇಕಾದ್ರು ಇಟ್ಕೊಂಡು ಮಾತಾಡ್ಬೋದಾಗಿತ್ತು ಇನ್ಕಮಿಂಗ್ ಕಾಲ್ ಅಂಥವ್ರ್ಗೂ ಇರ್ತಾನೆ ಇತ್ತು ಇದು ಒಂದು ದೊಡ್ಡ ಅನುಕೂಲ ಆಗಿನ ಕಾಲದಲ್ಲಿ ಕಡಿಮೆ ಖರ್ಚಾಗ್ತಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ರೀಚಾರ್ಜ್ ಮಾಡಿಸ್ಬೇಕು ಅಂತ ಬಂದಾಗ ಕಡಿಮೆ ಅಂತ ಬಂದರೆ ಇನ್ಕಮಿಂಗ್ ಕಾಲ್ ಫೆಸಿಲಿಟಿ ಆಗಿರ್ಬೋದು ಫ್ರೀ ಅನ್ಲಿಮಿಟೆಡ್ ಕಾಲ್ಸ್ ಆಗಿರ್ಬೋದು ಇನ್ನೂರು ಮೆಸೇಜಸ್ ಆಗಿರ್ಬೋದು ಒಂದುವರೆ ಜಿ ಬಿ ದಿನಕ್ಕೆ ಯೂಸ್ ಮಾಡೋದಕ್ಕೆ ಬಂದುಬಿಟ್ಟು ಇನ್ನೂರ ನಲ್ವತ್ತು ತಾ ಇನ್ನೂರ ನಲ್ವತ್ತು ಡೇಟಾ ಪ್ಯಾಕನ್ನ ಯೂಸ್ ಮಾಡ್ತೀವಿ ಅಂತಾನೇ ಹೇಳ್ಬೋದು ಈ ಈ ರೀತಿಯ ಡೇಟಾ ಪ್ಯಾಕ್ಗಳನ್ನು ಯೂಸ್ ಮಾಡೋದರ ಜೊತೆಗೆ ತಿಂಗಳಿಗೆ ಹಣ ಖರ್ಚಾಗುತ್ತೆ ಅಂತಾನೇ ಹೇಳ್ಬೋದು ಈ ರೀತಿ ಈ ರೀತಿಯ ಹಣಗಳನ್ನು ಖರ್ಚು ಮಾಡುವುದರ ಮುಖಾಂತರ ಡೇಟಾ ಪ್ಯಾಕ್ಗಳನ್ನು ಯೂಸ್ ಮಾಡುದರ ಮುಖಾಂತರ ಮೊಬೈಲನ್ನ ಬಳಸ್ತಾ ಇದ್ದೀವಿ ಅಂತಾನೇ ಹೇಳ್ಬೋದು ಡೇಟಾ ಪ್ಯಾಕ್ ಅಲ್ದೇನೆ ಇದಕ್ಕಿಂತ ದೊಡ್ಡ ಜಿ ಬಿದೂ ಇದೆ ಅಂದರೆ ದಿನಕ್ಕೆ ಎರಡು ಜಿ ಬಿ ಮೂರು ಜಿ ಬಿ ಮಾಡೋದಕ್ಕೆ ಮುನ್ನೂರ ನಲವತ್ತು ಮುನ್ನೂರ ಮುನ್ನೂರೈವತ್ತು ಮುನ್ನೂರೆಂಬತ್ತು ಈ ರೀತಿ ಆದಂತಹ ಡೇಟಾ ಪ್ಯಾಕ್ಗಳನ್ನು ಬಳಸ್ತೀವಿ ಅಂತಾನೇ ಹೇಳ್ಬೋದು ಇದು ಒಂದು ದೊಡ್ಡ ಅನನುಕೂಲ ಅಂತಾನೇ ಹೇಳ್ಬೋದು ಆಗಿನ ಕಾಲದಲ್ಲಿ ಮೊಬೈಲಿಗೆ ಬರೀ ಕರೆನ್ಸಿ ಬರೀ ಕರೆನ್ಸಿ ಒಂದು ಹಾಕ್ಸಿದ್ರೆ ಇನ್ಕಮಿಂಗ್ ಕಾಲ್ ಬರ್ತಾ ಇತ್ತು ಮೆಸೇಜಸ್ಸನ್ನ ಮಾಡ್ಬೋದಾಗಿತ್ತು ಸಾಂಗುಗಳನ್ನ ಕೇಳ್ಬೋದಾಗಿತ್ತು ಅದು ನಮಗೆ ಎಷ್ಟು ದಿನ ಬೇಕಾದ್ರೂ ಅಷ್ಟು ದಿನ ಯೂಸ್ ಮಾಡ್ಬೋದಾಗಿತ್ತು ಇತ್ತೀಚಿನ ದಿನಗಳಲ್ಲಿ ಇನ್ಕಮಿಂಗ್ ಕಾಲು ಕರೆನ್ಸಿ ಮುಗಿದ ಎಂಟು ದಿನಗಳವರೆಗೆ ಮಾತ್ರ ಇರುತ್ತದೆ ಅದಾದ್ಮೇಲೆ ಇನ್ಕಮಿಂಗ್ ಕಾಲು ಕಟ್ ಆಗುತ್ತದೆ ನಾವು ಕರೆನ್ಸಿನ ಹಾಕ್ಸ್ಲೇಬೇಕು ಇನ್ವೆಸ್ಟ್ ಮಾಡಲೇಬೇಕು ಮನಿನ ತಿಂಗಳಿಗೆ ಏನಿಲ್ಲ ಅಂದರೂ ಮುನ್ನೂರರಿಂದ ಐನೂರು ರುಪಾಯಿ ಕರೆನ್ಸಿಗೆ ಹೋಗುತ್ತೆ ಒಂದು ಫೋನ್ಗೆ ಅಂತಾನೇ ಹೇಳ್ಬೋದು ಇದು ಒಂದು ಅನನುಕೂಲ ಅಂತಾನೇ ಹೇಳ್ಬೋದು ಆದರೂ ಇಷ್ಟು ಹಾಕ್ಸ್ಕೊಂಡ್ರು ಕೂಡ ಡೇಟಾ ಜಿ ಬಿನಲ್ಲಿ ನಾವೆಲ್ಲ ಪ್ರೆಸೆಂಟ್ ಸಿಚುವೇಷನಾಗಿರ್ಬೋದು ಇನ್ಸ್ಟಾಗ್ರಾಮ್ ವಾಟ್ಸಾಪ್ ಫೇಸ್ ಫೇಸ್ಬುಕ್ಕು ಈ ಎಂಟರ್ಟೈನ್ಮೆಂಟ್ಗೋಸ್ಕರ ಬಳಸ್ಕೊಬೋದು ಮತ್ತೆ ಸೀರಿಯಲ್ಗೂ ಮುಖಾಂತರ ಸೀರಿಯಲ್ನೂ ಕೂಡ ಮೊಬೈಲಲ್ಲೇ ನೋಡ್ಬೋದು ಮತ್ತೆ ನ್ಯೂಸ್ ಚಾನೆಲ್ಸ್ ಆಗಿರ್ಬೋದು ಮತ್ತು ಹಾಡುಗಳನ್ನೇ ಆಗಿರ್ಬೋದು ವಿಡಿಯೋಗಳನ್ನೇ ಆಗಿರ್ಬೋದು ವಿಡಿಯೊ ಕಾಲ್ ಆಗಿರ್ಬೋದು ಕಾನ್ಫರೆನ್ಸ್ ಕಾಲ್ಸ್ ಆಗಿರ್ಬೋದು ಇವನ್ನೆಲ್ಲ ಮೊಬೈಲ್ನಲ್ಲೇ ಕೂತಲ್ಲೇ ತಿಳಿದುಕೋಬೌದು ಕೂತಲ್ಲೇ ಮಾಡ್ಬೋದು ಅಂತಾನೆ ಹೇಳ್ಬೋದು